ಹಲೋ ಹಲೋ ಇದು ಚೇತನ್ ಅಂತ ಇದು ಮಿತ್ರಾಸ್ ರೆಸ್ಟೋರೆಂಟ್ ಅಲ್ವಾ ಹೌದು ನಾವು ಅದೇ ಉಡುಪಿಯಿಂದ ಕಾಲ್ ಮಾಡ್ತಿದ್ವಿ ನನಗೆ ನಾಡಿದ್ದು ಟ್ವೆಂಟಿ ಸಿಕ್ಸ್ತ್ಗೆ ಬ್ರೇಕ್ಫಾಸ್ಟಿಗೆ ಮೈಸೂರು ಮಸಾಲೆ ದೋಸೆ ಬೇಕಿತ್ತು ಒಂದು ಟ್ವೆಂಟಿ ಫೈವ್ ಪ್ಲೇಟ್ಸು ಇಪ್ಪತ್ತೈದು ಪ್ಲೇಟ್ಸು ಹಾಂ ಇಪ್ಪತ್ತೈದು ಪ್ಲೇಟ್ಸ್ ಬೇಕಿತ್ತು ಅದು ಒಂದು ಪ್ಲೇಟ್ಗೆ ಎಷ್ಟಾಗ್ತದೆ ಐವತ್ತು ರೂಪಾಯಿಯ ಇಪತ್ತೈದು ಪ್ಲೇಟಿಗೆ ಓಕೆ ಓಹ್ ಓಕೆ ಅದರೊಟ್ಟಿಗೆ ಬೇರೆ ಕಾಫಿ ಟೀ ಬೇರೆ ಏನೇನಿದೆ ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಏನು ಹೋಟ್ಲಲ್ಲಿ ಓಕೆ ಜೀರಿಗೆ ಕಷಾಯ ನನಗೆ ಒಂದು ಐದು ಟೀ ಐದು ಕಾಫಿ ಹೌದು ಐದು ಟೀ ಐದು ಕಾಫಿ ಮತ್ತು ಹತ್ತು ಕಷಾಯ ಜೀರಿಗೆ ಕಷಾಯ ಇದೆಯಲ್ಲ ಹೌದು ಮತ್ತು ಐದು ಮಾಲ್ಟ್ ಅದು ಎಷ್ಟು ಇಪ್ಪತ್ತೆಂಟು ತಾರೀಖಿಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ

ಸ್ಥಳ ಉಡುಪಿ ಮಲ್ಪೆ ನಿಮ್ಮಲ್ಲಿ ಅದು ತಂದು ಕೊಡ್ಬೌದ ನೀವು ಆಂ ಎಷ್ಟು ಕೊಡಬೇಕಾಗ್ತದೆ ಇನ್ನೂರು ರೂಪಾಯಿಯ ಇದ್ರದ್ದು ಟೋಟಲ್ ಎಷ್ಟಾಗ್ತದೆ ಈಗ ಕಾಫಿ ಎಷ್ಟು ಕಾಫಿಗೆಷ್ಟು ಇಪ್ಪತ್ತು ರೂಪಾಯಿ ಟೀ ಮಾಲ್ಟು ಕಷಾಯಕ್ಕೆ ಮೈಸೂರು ಮ್ ಮಸಾಲೆ ದೋಸೆ ಬಿಟ್ಟು ಬೇರೆ ಏನಿದೆ ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ ರಾಗಿ ದೋಸೆ ಮತ್ತು ಉಡುಪೀದು ಸ್ಪೆಷಲ್ಲು ಯಾವುದೂ ಇಲ್ಲವಾ ಆಯಿತು

ನೀರು ದೋಸೆ ಓಕೆ ಅಂದರೆ ಈಗ ತುಂಬ ಪ್ಲೇಟೆಲ್ಲ ಬೇಕಿದ್ದರೆ ಮೊದಲೇ ಆರ್ಡ್ರ್ ಮಾಡಬೇಕ ಅವಾಗಲೇ ಆರ್ಡ್ರ್ ಮಾಡಿದರೆ ಸಿಕ್ತದಾ ಕೇಳಬೇಕಾಗ್ತದಾ ಆಯಿತು

ಆಯಿತು ಒಟ್ಟು ಎಷ್ಟಾಯಿತು ಬಿಲ್ಲು ಡಿಸ್ಕೌಂಟ್ ಏನಿಲ್ಲವಾ ತುಂಬ ಆರ್ಡ್ರ್ ಮಾಡಿದ್ದೇವಲ್ಲ ಹೌದಾ ಆಯ್ತು ಆಯಿತು ಅದು ಎಡ್ವಾನ್ಸೇನು ಪೇ ಮಾಡಬೇಕ ಇಲ್ಲದಿದ್ರೆ ಪರವಾಗಿಲ್ವ ಅದು ಹಣ ಎಂತ ಗೂಗುಲ್ಪೇ ಮಾಡಬೇಕ ಅಥವಾ ಬಂದವರೊಟ್ಟಿಗೆ ಕೊಟ್ಟರೂ ಆಗ್ತದಾ ಹಾಂ ಓಕೆ ತ್ಯಾಂಕ್ ಯೂ ಹಾಗಿದ್ರೆ ಓಕೆ